ನನಗೆ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರಗಳು ಇಷ್ಟ ಅದರಲ್ಲಿ ಕಥೆ ಕಾದಂಬರಿ ಕಾವ್ಯ ನಾಟಕ ಪ್ರಬಂಧಗಳು ಸಾಹಿತ್ಯಗಳು ಜೀವನಚರಿತ್ರೆ ಜನಪದ ಇವೆಲ್ಲ ಇಷ್ಟ ಇದರಲ್ಲೇ ನನಗೆ ನಾಟಕಗಳನ್ನ ನಾನು ಓದಿದ್ದೀನಿ ನಾಟಕಗಳು ನಾಟಕಗಳನ್ನ ಓದಿದ್ದೀನಿ ಮತ್ತು ಜನಪದಗಳನ್ನ ಓದಿದ್ದೀನಿ ನನಗೆ ಜನಪದ ಅಂದರೆ ತುಂಬ ಇಷ್ಟ ಯಾಕಂದರೆ ಜನಪದ ಅಂದರೆ ಪದ ಪದ ಜೋಡಣೆಯಾಗಿ ಒಬ್ಬರಿಂದ ಜನ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಹೋಗಿ ಅದು ಒಂದು ಹಾಡಾಗುತ್ತೆ ಅದಕ್ಕೆ ಅದನ್ನು ಜನಪದ ಅಂತ ಕರೀತೀವಿ ಒಂದು ಯಾವುದೇ ಒಂದು ಸಾಹಿತ್ಯದ ಜ್ಞಾನ ಇಲ್ಲದೆ ಒಂದು ಹಾಡನ್ನು ಉತ್ಪತ್ತಿ ಮಾಡ್ತಾರೆ ಅದು ಅದು ಕೂಡ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಮತ್ತು ಸಹಜವಾಗಿರುತ್ತೆ ಒಂದು ರಿಯಾಲಿಟಿನ ಅದು ತೋರಿಸುತ್ತೆ ತುಂಬ ರಾಗವಾಗಿರುತ್ತೆ ಕೇಳೋಕ್ಕೂ ಕೂಡ ಒಂದು ಒಂಥರ ಉತ್ಸಾಹ ಬರುತ್ತೆ ಉತ್ಸುಕಾನ ತುಂಬುತ್ತೆ ಅದರಿಂದ ನನಗೆ ಜನಪದ ಗೀತೆ ಇಷ್ಟ ಅದು ಈ ಜನರಿಂದ ಜನರಿಗೆ ಪದ ಬಳಕೆ ಆಗಿ ಒಂದು ಹಾಡಾಗಿ ಹುಟ್ಕೊಳ್ಳುತ್ತೆ ಇದೆ ಒಂದು ಜನಪದ ಗೀತೆ ಈ ಜನಪದ ಗೀತೆ ಬಗ್ಗೆ ಹೇಳೋದಿಕ್ಕೆ ತುಂಬ ಇದೆ ಎ ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಜನಗಳು ಹಾಗೇ ಪದಗಳನ್ನ ಜೋಡಿಸಿ ಜೋಡಿಸಿ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಹೋಗಿ ಅದು ಪದವೆಲ್ಲ ಜೋಡಣೆಯಾಗಿ ಒಂದು ಹಾಡಾಗಿ ಹೇಳ್ತಾರೆ ಆ ಹಾಡನ್ನು ನಾವು ಕೇಳ್ತಿದ್ದರೆ ಹೌದು ಹೌದು ಇದು ನಿಜ ನಿಜ ಅಂತ ಅನಿಸುತ್ತೆ ಅದು ಏನು ಆಧುನಿಕ್ವಾಗಿ ನಡ್ತಿರ್ತಕ್ಕಂಥ ಒಂದು ವಿಷಯಗಳನ್ನೇ ಅದನ್ನ ಅದರಲ್ಲಿ ಕೂಡಿಸಿ ಒಂದು ಹಾಡಾಗಿ ಹೇಳ್ತಾರೆ ಅದಕ್ಕೆ ನನಗೆ ಜನಪದ ಒಂದು ಪ್ರಕಾರಗಳು ಇಷ್ಟ